ಹಲೋ ನಾನು ಸತೀಶ್ ಅಂತ ನಿಮ್ಮಟ್ಲ ಓಟ್ಲು ಓಪನ್ ಇದೆಯಾ ಸರ್ ಇದೆಯಾ ಆಯಿತು ನಮ್ಗೆ ಸ್ವಲ್ಪ ಆರ್ಡ್ರ್ ಬೇಕಾಗಿತ್ತು ನಮ್ದು ಯಾವುದೋ ಸ್ವಲ್ಪ ಫಂಕ್ಟನ್ ಉಂಟು ಆ ಫಂಕ್ಷನ್ನಿಗೆ ನಿಮ್ಮಲ್ಲಿ ಓಟ್ಲ್ ತೆಗೆದಿದ್ರೆ ನಾನು ಆರ್ಡ್ರ್ ಕೊಡ್ಬೇಕಂತ ಇಷ್ಟಪಟ್ಟಿದ್ದೀನಿ ನೀವು ನನಗೆ ಆರ್ಡ್ರು ಕೊಟ್ಟರೆ ನಾನು ಕೊಡ್ತೀನಿ ನೀವು ನನಗೆ ಡಿಲಿವರಿ ಮಾಡಿ ಆ ಡಿಲಿವರಿನ ನಾನು ಅಡ್ರಸ್ ಹೇಳ್ತೀನಿ ಆ ಅಡ್ರಸ್ಗೆ ನೀವು ತಲುಪ್ಸಿದ್ರೆ ಸಾಕು ಸರಿ ಸರ್ ಆಯಿತು ನೀವು ನನ್ನ ಅಡ್ರಸ್ ಹೇಳ್ತೀನಿ ಬರ್ಕೊಳ್ಳಿ ನೀವು ಆ ಅಡ್ರಸ್ ಮೇಲೆ ನನಗೆ ಡಿಲಿವರಿ ಮಾಡಿ ಸರ್ ಆಯಿತು ಸರಿ ನಾನು ಅಡ್ರಸ್ ಹೇಳ್ತೀನಿ ಇಲ್ಲಿ ಅಯ್ಯಪ್ಪ ಟೆಂಪಲ್ ಕೆ ಆರ್ ಫ್ರಮ್ ಸತೀಶ್ ಅಂತ ಅಲ್ಲಿ ನೀವು ಬಂದು ಕೇಳಿದರೆ ಅವರು ಹೇಳ್ತಾರೆ ನೀವು ಡಿಲಿವರಿ ಮಾಡ್ಬೋದು ಸರ್ ಮನೆ ನಂಬರ್ ಒನ್ ಒನ್ ಫೋರ್ ನೀವು ಬಂದು ಅಲ್ಲಿ ಕಾಲ್ ಮಾಡಿದರೆ ನನ್ನ ನಂಬರಿರುತ್ತೆ ಕಾಲ್ ಮಾಡಿದರೆ ನನ್ಗೆ ಡಿಲ್ವರ್ ಕೊಡಿ ಸರ್